ಅಗತ್ಯಕ್ಕಿಂತ ಹೆಚ್ಚು ಹೈಪಾದ ಪುಸ್ತಕ ಅಂದ್ರೆ ಇತ್ತಿತ್ತಲ ದಿನದೊಳಗೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ ಒಂದು ಇಂಗ್ಲೀಷ್ ಪುಸ್ತಕ ಇದೆ ಇದು ಜಗತ್ತಿನ ತುಂಬೆಲ್ಲ ಪ್ರಸಿದ್ದಿ ಪಡೆದುಕೊಂಡಂಥ ಪುಸ್ತಕ ಒಂದೊಂದು ಸಲ ಅನ್ಸುತ್ತೆ ಇದು ತುಂಬಾ ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರ ಪಡಿತಾ ಇದೆ ಇಷ್ಟು ಅವಶ್ಯಕತೆ ಇರಲಿಲ್ಲ ಇಷ್ಟು ಪ್ರಚಾರದ್ದು ಅಂತ ಅನ್ಸುತ್ತೆ ಯಾಕಂದರೆ ಅದರಲ್ಲಿರೋದು ಒಬ್ಬ ತಂದೆಯ ಕಥೆ ಒಬ್ಬ ಶ್ರೀಮಂತ ತಂದೆ ಒಬ್ಬ ಕಡು ಬಡವ ತಂದೆ ಈ ವಿಷಯ ಇಟ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಅನೇಕ ಪುಸ್ತಕಗಳು ಕೃತಿಗಳು ಕಾದಂಬರಿಗಳು ಬಂದು ಬಂದಿದ್ದಾವೆ ಅಂತ ನನಗ್ ಅನ್ಸುತ್ತೆ ಹಾಗೆ ನೋಡಿದ್ರೆ ಇದೊಂದು ಉತ್ತಮ ಪುಸ್ತಕನೇ ಇದೆ ಅದ್ರಲ್ಲಿ ಏನು ಸಂಶಯ ಇಲ್ಲ ಒಳ್ಳೆಯ ಪುಸ್ತಕನೇ ಈಗ ಓದಿದವರಿಗೆ ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಅದೆಲ್ಲ ನಿಜಾನೇ ಆದರೆ ಈ ಪುಸ್ತಕದಲ್ಲಿ ಇಬ್ಬರು ತಂದೆ ಮತ್ತು ಅವರ ಮಕ್ಕಳ ಕಥೆ ಇದೆ ಈ ರೀತಿ ಕಥೆಗಳು ತುಂಬಾ ಇದೆ ನಮ್ಮಲ್ಲಿ ಹಣ ಹೇಗೆ ಮಾಡೋದು ಅದನ್ನು ಹೇಗೆ ಖರ್ಚು ಮಾಡೋದು ಅನ್ನೋದಕ್ಕೆ ಸಾಕಷ್ಟು ಕಥೆಗಳಿದ್ದಾವೆ ಎಲ್ಲದ್ಕಿಂತ ಮುಖ್ಯವಾಗಿ ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಒಂದು ನಮ್ಮಲ್ಲಿ ಇತ್ತಲ್ಲ ಅದ್ರ ಮುಖಾಂತರ ನೋಡಿಬಿಟ್ರೆ ನಮಗೆ ಇವು ಯಾವ ಪುಸ್ತಕವೂ ಅದ್ರ ಮುಂದೆ ಏನೂ ಅಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಚಾಣಕ್ಯನ್ಕಿಂತ ಬೇಕಾ ಬೇರೆಯವರು ಅದ್ರಲ್ಲಿ ಎಷ್ಟು ಚೆನ್ನಾಗಿ ಅವನ ಅರ್ಥಶಾಸ್ತ್ರದ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಅಂದರೆ ಆ ಪುಸ್ತಕ ಓದ್ತಾ ಹೋಗಿಬಿಟ್ರೆ ಜೀವನದಲ್ಲಿ ಏನೂ ತೊಂದ್ರೇನೇ ಬರೋದಿಲ್ಲ ಏನೋ ಅನ್ಸುತ್ತೆ ಆ ರೀತಿ ಇದೆ ಚಾಣಕ್ಯನ ಪುಸ್ತಕ ಇರಲಿ ಆದರೆ ಇದು ತಂದೆ ಮಕ್ಕಳ ಕಥೆ ಇದೆ ವಿದ್ಯೆ ಕಲಿತು ಕೆಲಸ ಮಾಡುವ ತಂದೆ ಮತ್ತು ಅವನ ಮಗ ಇನ್ನೊಂದು ಕಡೆ ವಿದ್ಯೆ ಕಲಿದಿದ್ರೂ ತಕ್ಕ ಮಟ್ಟಿಗೆ ಹಣವಂತನಾಗಿರುವ ತಂದೆ ಮತ್ತು ಅವನ ಮಗ ಈ ಪ್ರಪಂಚದಲ್ಲಿ ವಿದ್ಯೆ ಇದ್ದು ಕೆಲಸ ಇದ್ರೂ ತಾವು ದುಡಿದ ಹಣ ಹೇಗೆ ನಿಭಾಯಿಸಬೇಕು ಅಂತ ತಿಳಿದೆ ಸುಮಾರು ಜನ ಇದ್ದಾರೆ ಅದೇ ರೀತಿ ವಿದ್ಯೆ ಇಲ್ದೇ ದುಡಿದ ಹಣವನ್ನು ಹೇಗ್ ಖರ್ಚು ಮಾಡಬೇಕು ಹೇಗ್ ಉಳಿಸ್ಕೋಬೇಕು ಅಂತ ತಿಳ್ಕೊಂಡಿರೊ ಜನಾನೂ ಇದ್ದಾರೆ ಹೀಗೆ ಎರಡು ಥರದ್ದ ಜನರ ನಡುವಿನ ವ್ಯತ್ಯಾಸ ಈ ಪುಸ್ತಕದಲ್ಲಿ ತೋರ್ಸಿದ್ದಾರೆ ಜೊತೆಗೆ ಆರು ಮುಖ್ಯವಾದ ಸಂಗತಿಗಳನ್ನು ಕೂಡ ಹೇಳಿದ್ದಾರೆ ಹಣ ಹಣವನ್ನು ನಿಭಾಯಿಸೋದಕ್ಕೆ ಹೇಗೆ ಆರು ಸಂಗತಿಗಳು ಮುಖ್ಯವಾಗ್ತವೆ ಅಂತ ತಿಳ್ಸಿದ್ದಾರೆ ಅದಕ್ಕೇನೆ ಇರಬೇಕು ಜನರಿಗೆ ಈ ಕೃತಿ ತುಂಬಾ ವಿಶೇಷ ಅನ್ಸಿದೆ ಆದರೆ ನನಗೆ ವೈಯಕ್ತಿಕವಾಗಿ ಅಷ್ಟೊಂದು ಪ್ರಭಾವ ಬೀರಲಿಲ್ಲ ಅಂತನೇ ಹೇಳ್ಬೋದು ಯಾಕಂದರೆ ನಮ್ಮಲ್ಲಿ ಈ ಥರದ ಪುಸ್ತಕಗಳು ಮೊದಲೇ ಇದ್ದಾವೆ ಅಂತ ಹೇಳ್ಬೋದು